ನಾನು ನಿನ್ನೆ ಬೋಟ್ ಕಂಪೆನಿ ಹೆಡ್ಫೋನ್ ಒಂದನ್ನು ತೆಗೆದುಕೊಂಡೆ ಅದು ತುಂಬ ಚೆನ್ನಾಗಿತ್ತು ಮತ್ತು ಅದನ್ನು ನಾನು ಅಮೇಜಾನ್ ಕಂಪೆನಿಯಲ್ಲಿ ತೆಗೆದುಕೊಂಡೆ ಮತ್ತು ಅದು ನನಗೆ ತುಂಬ ಕಡಿಮೆ ಬೆಲೆಯಲ್ಲಿ ಸಿಕ್ಕಿತು ಅದನ್ನು ನಾನು ವ್ಯಾಯಾಮ ಶಾಲೆಗೆ ಹೋಗುವಾಗ ಹೆಚ್ಚಾಗಿ ಬಳಸುತ್ತಿದ್ದೆ ಏಕೆಂದರೆ ವ್ಯಾಯಾಮ ಶಾಲೆಯಲ್ಲಿ ಹಾಡುಗಳನ್ನು ಕೇಳುತ್ತಾ ವ್ಯಾಯಾಮ ಮಾಡುತ್ತಿದ್ದರೆ ನನಗೆ ಸ್ವಲ್ಪವೂ ಆಯಾಸ ಆಗುತ್ತಿದೆಯೆಂದು ಗೊತ್ತಾಗುತ್ತಿರಲ್ಲ ಮತ್ತು ಹೆಡ್ಫೋನ್ ಕೂಡ ಒಳ್ಳೆಯ ಬಾಳಿಕೆ ಕೂಡ ಬರ್ತಿತ್ತು ಹೇಗೆಂದರೆ ನಾನು ಅರ್ಧ ಗಂಟೆಗೆ ಅದನ್ನು ಚಾರ್ಜ್ ಇಟ್ಟರೆ ಅದು ಫುಲ್ ಆಗಿರುತ್ತಿತ್ತು ಮತ್ತು ನನಗೆ ದಿನನಿತ್ಯದ ಕರೆಗಳ ಉಪಯೋಗಕ್ಕಾಗಿ ಹೆಚ್ಚಾಗಿ ಬಳಸುತ್ತಿದ್ದೆ ಹೆಡ್ಫೋನನ್ನು ಮತ್ತು ನನ್ನ ಮೊಬೈಲಿಗೆ ಕರೆ ಬಂದಾಗ ನಾನು ಹೆಡ್ಫೋನನ್ನು ಉಪಯೋಗಿಸಿ ಮಾತನಾಡುತ್ತಿದ್ದೆ ಅದು ನನಗೆ ತುಂಬ ಚೆನ್ನಾಗಿ ಕೇಳುತ್ತಿತ್ತು ಹಾಗೂ ಬೇರೆಯವರಿಗೆ ಮಾತನಾಡೋದು ಕೂಡ ಸರಿಯಾಗಿ ಕೇಳುತ್ತಿತ್ತು ಹೀಗೆ ನನಗೆ ಹೆಡ್ಫೋನಿಂದ ತುಂಬ ಉಪಯುಕ್ತವಾಗಿದೆ